ಹಲೋ ಸರ್ ನನ್ನ ಡೆಲಿವರಿ ವಿಳಾಸದಲ್ಲಿ ಹಳೇದು ತೊಗೊಂಡಿದೆ ಸರ್ ಅದು ಅದು ಸರ್ ನಾನು ಬುಕ್ ಮಾಡುವಾಗ ಅದು ಹಳೇದು ಬಂತು ಹಾಂ ಆಟೋಮ್ಯಾಟಿಕ್ಕಾಗಿ ತೊಗೊಂಡು ಬಿಟ್ಟಿದೆ ಸರ್ ಅದು ಈಗ ನಾನು ಅದನ್ನ ಚೇಂಜ್ ಮಾಡಬೇಕು ಅಂದರೆ ಹಳೆ ವಿಳಾಸದ್ದಕ್ಕೆ ಡಿಲಿವರಿ ಬಂದರೆ ನಾನು ಅದು ನಮ್ಮನೆ ಚೇಂಜ್ ಮಾಡಿದ್ದೀವಿ ಅದಕ್ಕೆ ಇವಾಗ ಹೊಸ ಅಡ್ರೆಸ್ಸು ಆ್ಯಡ್ ಮಾಡೋಕ್ಕಾಗ್ತಿಲ್ಲ ಡಿಲಿವರಿ ಮಾಡ್ಬಿಟ್ಟಿದ್ದೀನಿ ಅದು ಅದನ್ನ ಚೇಂಜ್ ಮಾಡೋದಕ್ಕೆ ಸರ್ ಆಗುತ್ತಾ ಸರ್ ಏನು ಸರ್ ಡೆಲಿವರಿ ಬಂದ್ಬಿಟ್ಟಿದ್ಯಾ ಸರ್ ಅದು ಬೇರೆ ಕಡೆ ನಾನು ಮನೆ ಮಾಡಿದ್ದೀನಿ ಹಳೆ ಫ್ಲಾಟ್ದೇ ಅಡ್ರೆಸ್ ತೊಗೊಂಡಿದೆ ಅದು ಈಗ ನಾನಿರೋ ಕಡೆ ಬೇರೆ ಡೆಲಿವರಿ ಕೊಡೋಕೆ ಆಗುತ್ತಾ ಸರ್ ಸರ್ ಹಂಗಾದ್ರೆ ಡೆಲಿವರಿ ಬಾಯ್ ನಂಬರ್ ಕೊಡಿ ಸರ್ ಮಾತಾಡ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ಯೂ ಸರ್ ಸರ್ ಹೇಳಿ ಸವೆನ್ ಒನ್ ಸಿಕ್ಸ್ ನೈನ್ ಫೋರ್ ನೈನ್ ಟು ಫೈವ್ ಫೋರ್ ಝೀರೋ ಸರಿ ಸರ್ ಥ್ಯಾಂಕ್ಯೂ ಸರ್ ಥ್ಯಾಂಕ್ಯೂ ಸೋ ಮಚ್

ಹಲೋ ಸರ್ ನಮಸ್ತೆ ಸರ್ ನೀವು ಕಾರಂಜಿ ಕಟ್ಟೆ ಮೂರನೇ ಕ್ರಾಸ್ ಐದನೇ ಫ್ಲಾಟ್ಗೆ ಬಂದಿರೋ ಪಿಜ್ಜಾ ಡೆಲಿವರಿ ವಿಳಾಸ ಸರ್ ಈಗ ಬದಲಾಗಿದೆ ಸರ್ ಅದು ಸರ್ ಹೌದು ಸರ್ ನಾವು ಆನ್ಲೈನ್ನಲ್ಲಿ ಮಾಡಬೇಕಾದ್ರೆ ಹಳೆ ಅಡ್ರೆಸ್ಸೆ ತೊಗೊಂಡ್ಬಿಟ್ಟಿದೆ ಈಗ ನಮ್ಮದು ಸರ್ ನಾನು ನಿಮಗೆ ಬೇರೆ ಅಡ್ರೆಸ್ಸು ಮತ್ತು ಲೊಕೇಶನ್ ಎರಡೂ ನಿಮಗೆ ಸೆಂಡ್ ಮಾಡ್ತೀನಿ ಪ್ಲೀಸ್ ಸರ್ ಅದಕ್ಕೆ ಡೆ ಡಿಲಿವರಿ ಕೊಡಿ ಸರ್ ಸರ್ ನಿಮ್ಮದು ಎಕ್ಸಟ್ರಾ ಚಾರ್ಜಸ್ ಏನಿದ್ದರೂ ಅಪ್ಲೈ ಮಾಡಿ ಕೊಡ್ತೀವಿ ಹಾಂ ಸರ್ ಇದು ಹೆಡ್ ಆಫೀಸ್ಗೆ ಫೋನ್ ಮಾಡಿ ತಿಳಿಸಿದ್ದೀವಿ ಹಾಂ ಸರ್ ಸರಿ ಸರ್ ದಯವಿಟ್ಟು ಇಲ್ಲಿ ಬಂದ ನಮಗೆ ಡಿಲಿವರಿ ಕೊಡಿ ಸರ್ ಥ್ಯಾಂಕ್ಯೂ ಸರ್